ಹಲೋ ಪನ್ಲೆ ನಮಸ್ತೆ ನಮ್ಮದು ಫೋಟೋ ಸ್ಟುಡಿಯೋ ಇದೆ ನಮ್ಮದು ಕಾಪಲ್ಲಿ ಸ್ಟುಡಿಯೋ ಇದೆ ಹೇಳೀ ಹೌದು ಓಕೆ ಆಂ ಮಾಡಿಕೊಡುವ ಸರ್ ನೆಕ್ಸ್ಟ್ ಮಂತ್ ಡೇಟ್ ಹೇಳಿ ಓಕೆ ಓಕೆ ಖಂಡಿತ ಮ ಮಾಡಿ ಕೊಡ್ಬೋದು ಸರ್

ಓಕೆ ಓಕೆ

ಓಕೆ ಖಂಡಿತ ಮಾಡಿ ಕೊಡ್ಬೌದು ಅಂದರೇ ನಿಮ್ಗೆ ಅಂದರೆ ಆಲ್ಬಮೂ ನಿಮ್ಗೆ ಎನ್ ಟಿ ಬೇಕಾ ಅಥವಾ ಕರೀಸ್ಮಾ ಆಲ್ಬಮಾ ನಾನ್ ಟೇರಿಬಲ್ ಅಂತ ಬರುತ್ತೆ ನಿಮಗೆ ಯಾವ ರೀತಿ ಆಲ್ಬಮ್ ಬೇಕಾಗ್ಬೋದು ಸಾರ್ ಹ್ಞೂ ಹ್ಞೂ ಈಗ ನಾವು ಈವೆಂಟ್ ಅಂತ ಒಪ್ಪಿಕೊಂಡಾಗ ನಾವು ಕ್ಯಾಂಡೀಡ್ ಫೋಟೋ ಶೂಟ್ಗೆ ಅಂತ ಇಬ್ಬರು ಕ್ಯಾಮ್ರಾಮೆನ್ಸ್ ಇರ್ತಾರೆ ಕ್ಲೋಸ್ಅಪ್ ಫೋಟೋ ಶೂಟ್ಗಂತ ಒಬ್ರು ಇರ್ತಾರೆ ಅದ್ರ ಜೊತೆ ವಿಡಿಯೋಗ್ರಾಫರ್ಸ್ ಇರ್ತಾರೆ ಸೊ ನಾವು ಈವೆಂಟ್ ಅಂತ ಬಂದಾಗ ಅವ್ರ ಎಲ್ಲ ಆಲ್ಬಮ್ ಸೇರಿ ನಾವೊಂದು ಒಂದು ಲಕ್ಷವರೆಗೆ ಚಾರ್ಜ್ ಮಾಡ್ತೇವೆ ಸರ್ ಹೌದು ನೀವು ಬೇಕು ಅಂತ ಇದ್ದರೆ ಒಂದು ಟ್ವೆಂಟಿ ತೌಸಂಡ್ ಅಡ್ವಾನ್ಸ್ ಕೊಟ್ಟು ಬುಕ್ ಮಾಡ್ಕೊಬೋದು ಹೌದು ಮಾಡುವ ಸರ್

ಹೌದು ಕ್ವಾಲಿಟಿಯಲ್ಲಿ ಕ್ವಾ ನಾವು ನಾವು ಕ್ವಾಲಿಟಿಯಲ್ಲಿ ಯಾವುದೆ ಕಾಂಪ್ರು ಮಾಡೋಲ್ಲ ಸರ್ ಕ್ವಾಲಿಟಿ ನಿಮಗೆ ಉತ್ತಮ ಕ್ವಾಲಿಟಿಯಲ್ಲಿ ಆಲ್ಬಮ್ ಆಗಲಿ ವಿಡೀಯೋ ಆಗಲಿ ಹೆಚ್ ಡಿ ಹೆಚ್ ಡಿ ವಿಡಿಯೋ ಕು ಶೂಟೇ ಮಾಡಿಕೊಡುವ ಅದು ಡೆಮೋ ನಮ್ಮ ಸ್ಟೂಡಿಯೋಗೆ ಬಂದರೆ ನಿಮಗೆ ಡೆಮಾ ಆಲ್ಬಮ್ಸ್ ಇದೆ ನೀವು ನೋಡ್ಕೊಬೋದು ಬನ್ನಿ ಓಕೆ ಬನ್ನಿ ಸರ್ ನೀವು ಸ್ಟೂಡಿಯೋಗೆ ಬನ್ನಿ

ಓಕೆ ಹೌದು ಖಂಡಿತ ನೀವು ನೀವು ಸ್ಟೂಡಿಗೆ ಬನ್ನಿ ಕಾಪುಲ್ಲಿ ನಮ್ಮ ಸ್ಟುಡಿಯೋ ಇದೆ ಸ್ಟುಡಿಯೋ ಬಂದಾಗ ನಾನು ನಿಮಗೆ ಆಲ್ಬಮ್ಗಳನ್ನು ತೋರಿಸ್ತೇನೆ ನೀವು ಬಂದಾಗ ಮಾತಾಡುವ ಸರ್ ಧನ್ಯವಾದ ಅಷ್ಟೇ ತ್ಯಾಂಕ್ ಯು